ಸರ್ ನಮಸ್ತೆ ಸರ್ ನಾನು ಅಜಿತ್ ಬಾಗೆ ಮಾತಾಡುದು ರೀ ನಿಮ್ಮ ಸ್ಟೂಡೆಂಟ್ ಸರ್ರ ನಿನ್ನೆ ನಾನು ಐ ಡಿ ಕಳ್ಕೊಂಡೆ ರೀ ನನ್ನದು ಅದೇ ಸರ್ರ ಬರಬೇಕಾದ್ರೆ ಕಾಲೇಜ್ ಅಲ್ಲೇ ಬೆಂಚ್ ಬಡ್ಡೇಗೆ ಬಿಟ್ಟು ಬಂದೆನು ರೀ ಈಗ ಅದು ಸಿಗೋದಿಲ್ಲ ಸರ್ ಎಲ್ಲೇ ಎಷ್ಟು ಹುಡುಕಿದ್ರೂ ಈಗ ಹೊಸದು ತೊಗೊಬೇಕಂದರೆ ಏನು ಪ್ರೊಸೆಸ್ ಏನು ಸರ್

ಹಾಂ ಸ ಅದ್ಕೇನು ಮತ್ತೆ ಜಾಸ್ತಿ ಮತ್ತೆ ಇನ್ನೂ ಕೊಡ್ಬೇಕೇನ್ ಸರ್ ಅಮೌಂಟ್

ಹಾಂ ಸರ್ ಆಯ್ತು ಸರ್ ತ್ಯಾಂಕ್ ಯು ಸರ್